ಹೋದ ಜನರು ಮದುವೆಯಲ್ಲಿ ಉಡುಗೊರೆ ಕೊಡ್ತಾರೆ ಸೀರೆ ಕೊಡ್ತಾರೆ ಕ್ಲಿಪ್ ಕೊಡ್ತಾರೆ ಸೀರೆ ಮತ್ತು ಮೇಕಪ್ ಕಿಟ್ಟು ಮತ್ತು ದೊಡ್ಡ ದೊಡ್ಡ ಸ್ಟೀಲ್ ಸಾಮಾನು ಗಿಫ್ಟು ಕೊಡ್ತಾರೆ ಟಾಕಿ ಬ ಮತ್ತು ಹಾಕಿ ಇದು ಅಡುಗೆ ಮನೆಗೆ ಯೂಸ್ ಆಗೊವಂಥದ್ದು ಸಾಮಾನು ಕೊಡ್ತಾರೆ ಫಿಲ್ಟ್ರು ಈ ಥರಯೆಲ್ಲ ಮದುವೆ ವಧುವಿಗೆ ಉಡುಗೊರೆಯನ್ನು ಕೊಡುತ್ತಾರೆ ಮತ್ತು ವರ್ದಕ್ಷಿಣೆ ಕೊಡೋ ಅವಾಗ ಮೊದ್ಲ ಕಾಲದಲ್ಲಿ ವರ್ದಕ್ಷಿಣೇದು ಅಷ್ಟಿದ್ದಿಲ್ಲ ಈಗ ವರ್ದಕ್ಷಿಣೆ ಒಂದೊಂದು ವರ್ಷದಲ್ಲಿ ಒಂದೊಂಥರ ವರ್ದಕ್ಷಿಣೆ ಜಾಸ್ತಿನೇ ಆಗ್ತಾನೇಯಿದೆ ಬಂಗಾರ ಜಾಸ್ತಿ ಆಗ್ತದೆ ಮತ್ತು ಬ ಇದು ದುಡ್ಡು ಜಾಸ್ತಿ ಕೇಳ್ತಾರೆ ಈ ಥರ ವರ್ದಕ್ಷಿಣೆ ಒಂದು ಕೊಡಬೇಕು ಅಥ್ವಾ ವರ್ದಕ್ಷಿಣೆ ಕೊಡ್ತಾರೆ ವಧುವಿಗೆ ಕೊಟ್ಟರೆ ಚೆನ್ನಾಗಿತ್ ಒಂದು ಸಲ ಕೊಡ್ತಾರೆ ವರ್ದಕ್ಷಿಣೆ ಅವರು ಬಂಗಾರ ಕೊಡ್ತಾರೆ ದುಡ್ಡು ಕೊಡ್ತಾರೆ ಹದಿನೈದು ತೊಲ ಕೊಡ್ತಾರೆ ಮತ್ತು ಹದಿನಾರು ತೊಲ ಕೊಡ್ತಾರೆ ಆಗಿನ ಕಾಲದಲ್ಲಿ ವರ್ದಕ್ಷಿಣೆ ಇದ್ದಿಲ್ಲ ಆಮೇಲೆ ಮೊದ್ಲ ಕಾಲದಲ್ಲಿ ವರ್ದಕ್ಷಿಣೇನೇ ಇದ್ದಿಲ್ಲ ಉಡುಗೊರೆಯಂತೂ ಇಲ್ಲವೇ ಇಲ್ಲ ಅವರು ಸಂತೋಷವಾಗಿ ಊಟ ಮಾಡಿ ಆಶಿಸೋಗ್ತಿದ್ರು ಮೊದ್ಲೆಲ್ಲಾ ಜನರು ಮದುವೆ ವಧುವಿಗೆ ಯಾವ ಉಡುಗೊರೆನೂ ಕೊಡ್ತಾನೆ ಇದ್ದಿಲ್ಲ ಚೆನ್ನಾಗ್ ಆಶೀಸಿ ಆಶೀರ್ವಾದ ಮಾಡಿ ಅಕ್ಕಿ ಕಾಳಾಕಿ ಹೋಗ್ತಿದ್ದರು ಆಮೇಲೆ ಅವ್ರ ಕೈಯಲ್ ಆದಷ್ಟು ಹುಡ್ಗ ಹುಡ್ಗಿ ಅಥವಾ ತಂದೆಗೆ ಸ್ವಲ್ಪ ಏನಾದರೂ ಧನ ಸಹಾಯ ಆಗ್ಲಿ ಅಂತ ನೂರೋ ಎರಡು ನೂರೋ ಇಲ್ಲ ಐವತ್ತು ರೂಪಾಯೇನೊ ಇಲ್ಲ ತಮ್ಗೆ ಎಷ್ಟು ಆಗುತ್ತೆ ಅದು ಒಂದು ಹಣದ ಮುಖಾಂತರ ಅವ್ನ ಕಷ್ಟ ನಿವಾರಣೆ ಆಗಲಿ ಅಂತೇಳಿ ಆ ಉಡುಗೊರೆ ಆಗಿ ಹಾಯೆರಿ ಅಂತ ಮಾಡಿ ಬರ್ತಿದ್ದರು ಈಗೇನಪ್ಪಾ ಅವಾಗ ಇಷ್ಟು ಇದ್ದಿಲ್ಲ ಈಗ ಫಿಫ್ಟಿ ಇತ್ತು ಈಗ ಅಂಡ್ರೆಡ್ ಇದೆ ಹಾಗೆ ಒಬ್ಬೊಬ್ಬರಿಗೆ ಹೇಗೇಗೆ ಅನಿಸುತ್ತೆ ಆ ಥರ ವಧುವಿಗೆ ಉಡುಗೊರೆಯಾಗಿ ಕೊಡ್ತಾರೆ ಒಬ್ಬೊಬ್ಬರು ಆಸೆಪಟ್ಟು ಸೀರೆ ಮ ವಧುವಿಗೆ ಸೀರೆ ಅಥವಾ ಮೇಕಪ್ ಸಟ್ಟು ಆಕೆಗೆ ಉಪಯೋಗ ಆಗುವಂಥ ಏನಾದರೂ ಕಿಚನ್ ಮ ಕಿಚನ್ ಐಟಮು ಅಥ್ವಾ ಏನಾದರೂ ಅವ್ಳಿಗೆ ಇಷ್ಟಪಟ್ಟಂಥ ಉಡುಗೊರೆ ಫ್ಯಾನು ಅಥ್ವಾ ಏನಾದರೂ ಮಂಚ ಅಥ್ವಾ ಅವ್ರಿಗೆ ಅವ ಆಕೆಗೆ ಅನುಕೂಲ ಆಗಲಿ ಅಂತ ಬ್ಯಾಗು ಬಟ್ಟೆ ಬ್ಯಾಗು ಸೂಟ್ಕೇಸು ಆಮೇಲೆ ಏನಾದರೂ ಉಡುಗೊರೆಯನ್ನು ಕೊಟ್ಟಿರ್ತಾರೆ ಆಮೇಲೆ ಸ ಮೊದ್ಲ ಕಾಲದಲ್ಲಿ ಚೆನ್ನಾಗಿ ಏನಂದರೆ ಈಗ ಬ್ಯಾಗ್ ಇಪ್ಪತ್ತು ವರ್ಷದಿಂದೆ ಹಿಂದೆ ಮ ಉಡುಗೊರೆಯಾಗಿ ಕೊಡ್ತಿದ್ದಿಲ್ಲ ಐದು ರೂಪಾಯಿ ಕೊಡ್ತಿದ್ದರು ಮದುವೆಗೆ ಬಂದು ಐದು ರೂಪಾಯಿ ಹಾಯೆರಿ ಮೊದಲೆಲ್ಲ ಮಾವ ಹಾಯೆರಿ ಹಾಕಿ ಊಟ ಮಾಡಿ ಹೋಗ್ತಿದ್ರು ಐದೋಯ್ತು ಹತ್ತೋಯಿತು ಇಪ್ಪತ್ತೋಯ್ತು ಲಾಸ್ಟ್ ಫಿಫ್ಟಿಗೆ ಬಂತು ಮದುವೆ ಹಾಯೆರ್ ಮಾಡ್ತಿದ್ದರು ಈಗೆಲ್ಲಪ್ಪ ಅಂದರೆ ಹಂಡ್ರೆಡ್ ರುಪೀಸ್ ಏನಾದರೂ ಒಂದು ಉಡುಗೊರೆ ತಗೊಂಡರೆ ಉಡುಗೊರೆ ತಗೊಂಡರೆ ಆಯೆರ್ ಮಾಡೋಲ್ಲ ಉಡುಗೊರೆ ಆಗ್ಲಿ ಕೊಡಲಿಲ್ಲಪ್ಪ ಅಂದರೆ ಹಂಡ್ರೆಡ್ ರುಪೀಸ್ ಹಾಯೆರ್ ಆದರೂ ಮಾಡಿ ಬರ್ತಿದ್ದರು ಇಲ್ಲಪ್ಪ ಅಂದರೆ ಒಬ್ಬೊಬ್ಬರು ಹಾಯೆರಿಗೆ ತೊಗೊಂತಾರೆ ಒಬ್ಬೊಬ್ಬರು ತೊಗೋಳೋದಿಲ್ಲ ಇಲ್ಲಪ್ಪ ಅಂತಂದರೆ ಅವರ ಪ್ರೀತಿಗೋಸ್ಕರ ಏನೋ ಒಂದು ಅವ್ರಿಗೆ ಕೊಡ್ಬೇಕು ಉಡುಗೊರೆ ವಧುವಿಗೆ ಸಂತೋಷ ಆಗಲಿ ಅಂತ ಏನಾದರೂ ಮೇಕಪ್ ಕಿಟ್ಸು ಈ ಥರ ಕೊಡ್ತಾರೆ ಸೀರೆ ಅಂತೂ ಕೊಟ್ಟೇ ಕೊಡ್ತಾರೆ ಹುಡ್ಗಿ ತ ಹುಡ್ಗನ ಮದುವೆ ಆದರೆ ಹುಡುಗನ ಮದುವೆ ಆದರೆ ಅವ್ರ ತಂದೆ ತಾಯಿಗೆ ಸಾರಿ ಕೊಡ್ತಾರೆ ಹುಡ್ಗಿಗೇನೂ ಕೊಡೋದಿಲ್ಲ ಹುಡುಗಿಗೆ ದುಡ್ಡು ಅಂತ ಆ ಹಾಯೆರ್ ಮಾಡಿ ಹೋಗ್ತಾರೆ ಒಂದು ಮೊದ್ಲ ಕಾಲದಲ್ಲಿ ಸ್ವಲ್ಪ ಬಹಳ ದುಡ್ಡಿನ ಬಹಳ ಕಡಿಮೆ ಇತ್ತು ಮೊದ್ಲ ಕಾಲದಲ್ಲಿ ದುಡ್ಡಿನ ಅಭಾವನೆ ಕಡಿಮೆ ಇತ್ತು ಪೈಸಾ ಪೈಸಾಕ್ಕು ಪರದಾಟ ಇತ್ತು ಯಾರದ್ದನ ಮದುವೆ ಇತ್ತಂದರೆ ಅಷ್ಟು ಖುಷಿ ಅಂದರೆ ಊಟಕ್ಕೂ ಭಾಳ ತ್ರಾಸ ಇತ್ತು ಆವಾಗೆ ಈಗಿಪ್ಪತ್ತು ವರ್ಷದ ಹಿಂದೆ ಈ ಮೂವತ್ತು ವರ್ಷದ ಹಿಂದೆ ಹಾಂ ಏ ಹತ್ತು ಪೈಸೆ ನಮ್ಮ ಕೈಯಾಗ ಐತ ಅಂತ ಹೇಳಿದ್ರೆ ಏನು ಖುಷಿ ಅವಾಗ ಈಗ ದುಡ್ಡು ಬಹಳ ಇದೆ ಈ ಇಪ್ಪತ್ತು ವರ್ಷದ ಮುಂದೆ ದುಡ್ಡು ಭಾಳ ಇದೆ ಆದರೆ ಸ್ವಲ್ಪ ಖುಷಿ ಅವಾಗಿರೊ ಫುಡ್ಡು ಎಲ್ಲ ಮದ್ವೆಯಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ಅವಾಗಂದರೆ ಒಬ್ರಿಗೊಬ್ಬರಿಗೆ ಮನುಷ್ಯ ಮನುಷ್ಯನಿಗೆ ಆಗೋದಂತೇಳಿ ಜಾಸ್ತಿ ಉಡುಗೊರೆ ಕೊಡೋದು ಕಡಿಮೆ ಇತ್ತು ಬರೀ ಒಂದು ಐದು ರೂಪಾಯಿ ಹಾಯೆರಿ ಹತ್ತು ರೂಪಾಯಿ ಹಾಯೆರಿ ನಮ್ಮಅಕ್ಕನ ಮದುವೆಗ್ ಹೋಗೀವಿ ಅಲ್ಲಿ ಬರೀ ಐದರಿಂದ ಹತ್ತು ಹದಿನೈದು ಲಾಸ್ಟ್ ಎರಡು ರೂಪಾಯಿ ಹಾಯೆರಾಕಿಯಾರೀ ಈಗ ನೋಡಿರಿ ಹೇಗಿದೆ ಅಂದರೆ ನೂರು ರೂಪಾಯಿ ಹಾಯೆರಾಕಬೇಕು ಅವ್ರ ಮದುವೆ ಅವ್ರ ಸ್ಟೇಟಸ್ಸು ಅವ್ರ ಅಂತಸ್ತು ನೋಡಿ ಹಾಯೆರಾಕ್ತಾರೆ ಮ ಹುಡ್ಗೀಗಂತೂ ಸೀರೆ ಸಧ್ಯಕ್ ತಗೊಳ್ಳಲೇ ಬೇಡ್ರಿ ಅಂತಾರೆ ಸೀರೆ ಪಾರಿ ಏನೂ ಸ್ವೀಕರಿಸೋದಿಲ್ಲ ವಸ್ತ್ರಗಳನ್ನು ನಾವು ಯಾರೂ ಸ್ವೀಕರಿಸೋದಿಲ್ಲ ಚೆನ್ನಾಗಿ ಊಟ ಮಾಡಿ ಆಶೀರ್ವಾದ ಮಾಡಿರಿ ಅಂತ ನೀವು ಬರುವುದೇ ಒಂದು ಉಡುಗೊರೆ ನೀವು ಬಂದು ಆಶೀರ್ವಾದ ಮಾಡಿದರೆ ಸಾಕು ಅಂತ ಈಗರೀ ಮೊನ್ನೆ ನಾ ಮದುವೆಗ್ ಹೋಗ್ ಬಂದೀವ್ರಿ ಅವ್ರ್ ಹೇಳಿದ್ರು ರೀ ಹುಡ್ಗಿಗೇನಾದರೂ ಕೊಡ್ಬೇಕು ನಾವು ಅಂತೇಳಿ ನಾವು ಮಾಡಿದ್ವಿ ರೀ ಆದರೆ ವಸ್ತ್ರಗಳನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಿದರು ರೀ ನಾವು ಅದಕ್ಕೆ ಇದಕ್ಕೆ ಉಡುಗೊರೆ ಅಂತೇನು ಕೊಟ್ಟಿದ್ದಿಲ್ಲ ರೀ ಆಮೇಲೆ ವರ್ದಕ್ಷಿಣೆ ರೀ ಮೊದ್ಲು ಒಟ್ಟು ವರದಕ್ಷಿಣೆ ಇದ್ದಿಲ್ಲರೀ ನಮ್ಮಅಕ್ಕನ ಮದುವೆಯಾಗ ಬರೀ ನಾಲ್ಕು ತೊಲ ಕೊಟ್ಟೀವ್ರಿ ಮದುವೆ ಆಯಿತು ರೀ ಈಗ ರೀ ಭಾಳ ವರ್ದಕ್ಷಿಣೆ ಅಂದರೆ ಅದು ಹುಡುಗಂದು ಸ್ಟೇಟಸ್ ನೋಡ್ತಾರೆ ರೀ ಹುಡ್ಗ ಏನ್ ಮಾಡ್ತನೆ ನೌಕರಿ ಮಾಡ್ತಾನ ಹೊಲ ಮಾಡ್ತಾನ ಅದ್ರ ಮೇಲೆ ಡಿಪೆಂಡ್ ರೀ ಆ ಹುಡುಗ ರಿಚ್ ಅದಾನ ಸ್ವಲ್ಪ ನೌಕರಿ ಮಾಡ್ತಾನ ಸ್ವಲ್ಪ ಏನನ ನೌಕರಿ ಮಾಡ್ತಾನಂದರೆ ಅದಕ್ಕೆ ಲಕ್ಷಾನು ಗಟ್ಲೆ ವರ್ದಕ್ಷಿಣೆ ರೀ ಒಂದು ಲಕ್ಷ ರೂಪಾಯಿ ವರ್ದಕ್ಷಿಣೆ ಹತ್ತು ತೊಲ ಬಂಗಾರ ಅಂತೆ ಈ ಥರ ಏನಾದರೂ ಮಾಡ್ತಾರೆ ನನ್ನ ಮದುವೆ ಟೈಮಿನಲ್ಲಿ ರೀ ನಮ್ಮ ಯಜಮಾನ್ರು ಏನು ಆಟೋ ಮಿಲ್ಸ್ ಮಾಡ್ತಾರೆ ನಾವು ಒಂದು ಸ್ವಲ್ಪ ಮಿಡ್ಲ್ ಇದ್ರಾಗ್ ಬರ್ತೀವ್ರಿ ಮಧ್ಯಮ ವರ್ಗದವರು ರೀ ನಾವು ಅತ್ತ ನೌಕರದವ್ರು ಅಲ್ಲ ರೀ ಇತ್ತ ದೊಡ್ಡ ಜಮೀನ್ದಾರರೂ ಅಲ್ಲ ರೀ ಸ್ವಲ್ಪ ಮಟ್ಟಿಗೆ ಜಮೀನು ಇತ್ತು ರೀ ಹೀಗಾಗಿ ನಮ್ಮ ಅಪ್ಪ ಅಮ್ಮರು ಒಂದು ಹದಿನೈದು ತೊಲ ಬಂಗಾರ ರೀ ಐವತ್ತು ಸಾವಿರ ರೂಪಾಯಿ ವರ್ದಕ್ಷಿಣೆ ಕೊಟ್ಟಿದ್ರು ರೀ ನಮ್ಮಅಕ್ಕಂದು ರೀ ಇನ್ನೂ ಕಡಿಮೆ ರೀ ಬರೀ ನಾಲ್ಕು ತೊಲ ಬಂಗಾರಷ್ಟೇ ಕೊಟ್ಟಿದ್ದರು ರೀ ಹಾಂ ಅದ್ರ ಮೇಲೆ ಏನು ಕೊಟ್ಟಿದ್ದಿಲ್ಲ ರೀ ಈಗ ಏನು ವರ್ದಕ್ಷಿಣೆ ಕೊಡ್ತಾರೆ ರೀ ಅಬ್ಬಬ್ಬಬ್ಬ ಹದಿನೈದು ತೊಲ ಬಂಗಾರ ಏನು ಎರಡು ಲಕ್ಷ ರೂಪಾಯಿ ವರ್ದಕ್ಷಿಣೆ ಬಟ್ಟೆ ಬರೆ ನಾವು ಅವಾಗ ಹಿಂದಕ್ಕೆ ನೆನಸ್ಕೊಂಡೆ ರೀ ಶಾಲೆ ಓದೋಕ್ಕು ತೊಂದ್ರೆ ಇತ್ತು ರೀ ಹಾಂ ನಮ್ಮ ಕೈಯಾಗಿನೆ ಬ್ಯಾಗು ರೀ ಕೈ ಬ್ಯಾಗು ಒಂದು ಸ್ಕೂಲ್ ಬ್ಯಾಗಿದ್ದಿಲ್ಲ ಸರಿಯಾಗಿ ಯುನಿಫಾರ್ಮ್ ಇದ್ದಿಲ್ಲ ಊಟ ಮನೆಗ್ ಬಂದು ಮಾಡ್ತಿದ್ದಿವಿ ರೀ ಈಗ ಏನು ರೀ ಸಬ್ ಡಿಸ್ಟಿಕ್ ಸಹ ನೀಟಾಗಿ ಡ್ರಸ್ಸು ನೀಟಾಗಿ ಎಲ್ಲ ನಮೂನಿಯಾಗಿ ಗೌರ್ಮೆಂಟ್ ಶಾಲ್ಯಾಗೆ ರೀ ನಾನು ಓದಿದ್ದು ಗೌರ್ಮೆಂಟ್ ಶಾಲೆಗ ನಾ ಓದಿದ್ದು ಆಗಿನ ಕಾಲಾನೇ ಬ್ಯಾರೆ ರೀ ಈಗಿನ ಕಾಲಾನೇ ಬ್ಯಾರೆ ರೀ ಆಗಿನ ಮದುವೆಗಳೇನೆ ಬೇರೆ ಹಿಂದಿನ ಕಾಲದ ಮದುವೆಗಳೇನೆ ಬೇರೆ ಈಗಿನ ಕಾಲದ ಮದುವೇನೆ ಬೇರೆ ಈಗ ಒಂದಷ್ಟು ಉಡುಗೊರೆಯಾಗಿ ಏನು ಒಯ್ತಾರೆ ರೀ ಬೊಕ್ಕೆ ಒಯ್ತಾರೆ ರೀ ಮದುವೆಗೆ ಒಂದು ವಿಶ್ ಮಾಡೋಕೆ ಒಂದು ಬೊಕ್ಕೆ ಹೂವಿನ್ ಬೊಕ್ಕೆ ಒಯ್ತಾರೆ ರೀ ಆ ಸೈಡು ರೀ ಈ ನಮ್ಮ ಸೈಡಲ್ಲಿ ಒಯ್ಯಂಗಿಲ್ಲ ರೀ ಬೆಂಗ್ಳೂರು ಸೈಡಲ್ಲಿ ಒಂದು ಬೊಕ್ಕೆ ಹಿಡ್ಕಂಡ್ ಹೋಗ್ ಬಿಡ್ತಾರೆ ರೀ ಹಾಯೆರ್ ಮಾಡ್ತಾರೆ ಇಲ್ಲಿ ರೀ ನಾವಿಲ್ಲೊಂದು ಮದುವೆಗೆ ಹೋಬೆಕಂದ್ರೆ ಹಾಯೆರಿ ಹಾಕ್ಲೆ ಬೇಕು ರೀ ಎಷ್ಟು ಹಾಕ್ಬೇಕು ರೀ ಹಾಯೆರಿ ಅಂತಕ್ಕ ಕೇಳಿ ನೂರು ರೂಪಾಯಿ ಲೆಕ್ಕದಾಗ್ ಹಾಕ್ತೀವಿ ನೂರರಿಂದ ಹಾಕ್ತೀವಿ ಆಗೇನು ವರ್ದಕ್ಷಿಣೆ ಇದ್ದಿಲ್ಲ ಈಗಿನ ವರ್ದಕ್ಷಿಣೆ ಜಾಸ್ತಿ ಇದೆ ಅವಾಗಿನ ಹವಾಗುಣಗಳೆ ಬೇರೆ ಈಗಿನ ಹವಾಗುಣಗಳೇ ಬೇರೆ ನಾವು ಈ ಥರ ಇದೀವ್ ನೋಡಿ ರೀ ಅವಾಗಿನ ಶ್ರೀಮಂತರೇ ಬೇರೆ ಈಗಿನ ಶ್ರೀಮಂತ್ರ ಬೇರೆ ಇದು ನೋಡ್ರೀಯಪ್ಪ ವಧುವಿಗೆ ಉಡುಗೊರೆ ಖುಷಿಯಿಂದ ಕೊಡ್ತಾರೆ ತಗೋತಾರೆ ಆಗಿನ ಖುಷಿನೇ ಬೇರೆ ಇತ್ತು ರೀ ಮದು ಜನ ಮದುವೆಗೆ ವಧು ವಧುವಿಗೆ ಏನೇನು ಒಟ್ಟು ವಧುವಿಗ್ ಏನು ಕೊಡ್ಬೇಕು ಉಡುಗೊರೆ ಅದನ್ನ ಕೊಟ್ಟು ಕೊಡ್ತಿದ್ರು ರೀ ಆಸೆಪಟ್ಟು ಈಗಲೂ ಕೊಡ್ತಾರೆ ರೀ ಆದ್ರ ಕಡಿಮೆ ರೀ ವಸ್ತ್ರಗಳನ್ನು ಸ್ವೀಕರಿಸೋದಿಲ್ಲ ಅವ್ರಿಗೇನು ಇಷ್ಟ ಅದನ್ನಂತೂ ಫಿಕ್ಸ್ ಕೊಡ್ತಾರೆ ರೀ ವರ್ದಕ್ಷಿಣೆ ಅವಾಗ ಕಡಿಮೆ ಇತ್ತು ರೀ ಈಗ ಸ್ವಲ್ಪ ಜಾಸ್ತಿ ಇದೆ ಹೇಗ್ ನೋಡಿ ಕೊಡ್ತಾರೆ ರೀ ಅಂತಸ್ತು ನೋಡ್ತಾರೆ ರೀ ಎಲ್ಲ ಚೆನ್ನಾಗಿದ್ರೆ ತಗೋತಾರೆ ರೀ ಒಬ್ಬೊಬ್ರು ತಗೋಳೋದೆ ಇಲ್ಲ ರೀ ಹುಡುಗಿ ಸಿಕ್ರೆ ಸಾಕು ಅನ್ನೋ ಲೆವೆಲಿಗೆ ಈ ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದದೆ ಹುಡುಗಿ ಹುಡುಗ ಚಂದದಾರ ಈಗೊಂದು ಸ್ವಲ್ಪ ಜಾಸ್ತಿ ಲವ್ ಮ್ಯಾರೇಜ ಆಗಕತ್ಯಾವೆ ರೀ ವರ್ದಕ್ಷಿಣೆ ಎಲ್ಲಿಂದ ಬಂತು ರೀ ಹುಡುಗಿ ಸಿಕ್ಕರೆ ಸಾಕು ಅನ್ನೋಂಗೆ ಈಗ ನೋಡಿ ರೀ ವಧುಗಳು ವರಗಳು ಎಷ್ಟು ಅದಾವ್ ರೀ ಕನ್ಯಾದವ್ರ ಡಿಮ್ಯಾಂಡ್ ಆಗೇತಿ ರೀ ಇದೇ ನೋಡಿ ರೀ ಹಾಂ ಅವಾಗ ವಧುವಿಗೆ ಸಿಂಗಾರದ ಉಡುಗೊರೆಗಳು ಬಹಳ ಎಷ್ಟು ಬೇಕೋ ಅಷ್ಟೇ ಇತ್ತು ರೀ ಈಗಿನ ವಧು ಉಡುಗೊರೆ ಯಬ್ಬಾಬ್ಬಬ ಮದುವೆ ಹುಡ್ಗಿನ ಅಷ್ಟು ರೆಡಿಯಾಗಿರ್ತಾಳೆ ನಾವು ಸ್ಮಾಲ್ ಒಂದು ಗಿಫ್ಟ್ ಕೊಡೋಕು ಆಕೆಗ್ ಇದೇನಪ್ಪ ಕಡಿಮೆ ಆಗುತ್ತೆ ಬಿಡು ಅನ್ನಂಗೆ ಆಗುತ್ತೆ